ಹಲೋ ರೀಕ್ಷಾದವ್ರು ಏನ್ರಿ ನೀವು ನಮ್ಗ ರೀಕ್ಷಾ ಬೇಕಾಗ್ಯೆತ ರೀ ಅಂದ್ರ ನಾಳೆ ಇದಕ್ಕೆ ಹೋಗ್ಬೇಕ್ ರೀ ಓಕೆ ಬೆಳ್ಗಾಮ್ ಕಿನ್ನ ನೋಡಾಕ ಇಬ್ರು ಅದೇವ್ರಿ ಪ್ಯಾಸೆಂಜರ್ ಎಷ್ಟು ಆಗ್ತೈತ್ರೀ ಐದ್ನೂರು ರೂಪಾಯಿ ರೀ ಭಾಳ್ ಆತು ಅಲ್ರಿ ಅದು ಸೊಲ್ಪ ಕಡಿಮೆ ಮಾಡ್ರಿ ನಾವಿಬ್ರು ಅದೇವಲ್ರಿ ಇಬ್ರು ಅದೇವಿ ನಾವು ಪ್ಯಾಸೆಂಜರ ಭಾಳ ಇಲ್ಲ ಸೊಲ್ಪ ಕಡಿಮೆ ಮಾಡ್ರಿ

ನಾವಿಬ್ರು ಅದಿವಿ ರೀ ಸೊಲ್ಪ ಕಡಿಮೆ ಮಾಡ್ರಿ ಸ್ವಲ್ಪ ಸೊಲ್ಪ ಕಡಿಮೆ ಮಾಡಿ ಇನ್ನೊಮ್ಮೆ ಬರ್ಬೇಕೋ ಬ್ಯಾಡ್ರಿ ನಾ ಅಲ್ಲಿ ಇನ್ನೊಮ್ಮೆ ಹೇಳ್ಬೇಕೋ ಬ್ಯಾಡ್ರಿ ನಿಮಗೆ ರೀಕ್ಷಾ ಅಂತೇ ಎಲ್ಲರು ಹೋಗುದಿದ್ರೆ ಹಾಂ ಇಬ್ರು ಅದಿವ್ರಿ ನಾವು ನಾವು ಒಂದು ಮುನ್ನೂರ ರೂಪಾಯಿ ಕೊಡ್ತೇವೆ ರೀ ಹೌದು ರೀ ಆಯ್ತು ಆಯ್ತು ಆಯಿತು ಆಯಿತು ಬರ್ರಿ